ನನಗೆ ಅಡಿಗೆ ಮಾಡೋದು ಅಂದರೆ ತುಂಬ ಇಷ್ಟ ಯಾಕೆ ಅಂತ ಹೇಳಿದ್ರೆ ಅಡಿಗೆ ಮಾಡೊದ್ರಲ್ಲು ತುಂಬ ಖುಷಿಯಿರುತ್ತೆ ಬೇರೆಯವರಿಗೆ ತುಂಬ ಖುಷಿಯಿಂದ ಊಟ ಹಾಕೊದ್ರಿಂದ ಅವ್ರು ತುಂಬ ಚೆನ್ನಾಗಿ ತಿಂದು ಇದು ಚೆನ್ನಾಗಿದೆ ಅನ್ನೋದು ಅದು ತುಂಬ ಖುಷಿಯಿರುತ್ತೆ ಯಾಕೆ ಅಂತ ಹೇಳಿದ್ರೆ ನಾನು ತುಂಬ ಚೆನ್ನಾಗ್ ಅಡಿಗೆ ಮಾಡ್ತೀನಿ ಅದರ ಅದಕೋಸ್ಕರ ಯಾಕೆ ಅಂತ ಅಡ್ಗೆ ಮಾಡೋದರಲ್ಲಿ ತುಂಬ ಥರ ವೆರೈಟೀಸ್ಗಳು ಅಡಿಗೆ ಮಾಡ್ಬೋದು ನಾನ್ವೆಜ್ ಆಗಿರ್ಬೋದು ವೆಜ್ ಆಗಿರ್ಬೋದು ಈ ಥರ ಮಾಡೋದ್ರಿಂದ ನನಗೆ ಮಾಂಸಹಾರದ ಮಾಡೋದಂದರೆ ತುಂಬ ಇಷ್ಟ ಯಾಕೆ ಅಂತ ಹೇಳಿದ್ರೆ ಮನೆಯವರು ತುಂಬ ಚೆನ್ನಾಗ್ ತಿಂತಾರೆ ಮಾಂಸಗಳನ್ನ ಅದಕ್ಕೆ ಹಾಕೋಮ್ ಇಂಗ್ರಿಡಿಯನ್ಸ್ ಅಂದರೆ ಮಸಾಲ ಹೈಟಮ್ಸ್ ಆಗಿರ್ಬೋದು ಪದಾರ್ಥಗಳಾಗಿರ್ಬೋದು

ಅದನ್ನ ತಿನ್ನೋದ್ರಿಂದ ಮನೆಯವ್ರಿಗೆ ತುಂಬ ಖುಷಿಯಾಗುತ್ತೆ ಆ ಪದಾರ್ಥಗಳ್ನ ಹಾಕಿ ಮಾಡೋದ್ರಿಂದ ಅದಕ್ಕೆ ಆದಂಥ ತುಂಬ ರುಚಿಯಾದ ಟೇಸ್ಟ್ ಸೆ ರುಚಿ ಸಿಗುತ್ತೆ ಯಾಕೆಂತ ಹೇಳಿದ್ರೆ ಈ ಥರ ಮಾಡೋದ್ರಿಂದ ತುಂಬ ಖುಷಿ ಆಗಬಹುದು ಅದಕೋಸ್ಕರ ಮಾಡ್ಬೋದು ಅಡ್ಗೆ ಯಾಕೆ ಅಂದರೆ ಪದಾರ್ಥಗಳು ಅಂದರೆ ಎಲ್ಲರು ಹಾಕ್ತಾರೆ ಚಕ್ಕೆ ಲವಂಗ ಕಾಯಿ ಕಡಲೆ ಸೊ ಚಿಕನ್ ಸಾಂಬಾರಿಗೆ ಆಗಲಿ ಮಟನ್ ಸಾಂಬಾರಿಗೆ ಆಗ್ಲಿ ಈ ಥರ ಹಾಕೋದ್ರಿಂದ ತುಂಬ ಚೆನ್ನಾಗ್ ಆಗುತ್ತೆ ಟಮೋಟೊ ಹಾಕ್ತಾರೆ ಟಮೋಟೊ ಏನು ಜಾಸ್ತಿ ಹಾಕೋಲ್ಲ ಕಮ್ಮಿ ಹಾಕ್ತಾರೆ ಚಿಕನ್ ಸಾಂಬಾರಿಗೆ ಆಗಲಿ ಮಟನ್ ಸಾಂಬಾರಿಗೆ ಆಗಲಿ ಸೋ ಈ ಥರ ಮಾಡೋದು ಯಾವುದೇ ಅಡಿಗೆಗಳು ಮಾಡೋಕು ಮುಂಚೆ ನಾವು ಪದಾರ್ಥಗಳ್ನ ಸರಿಯಾಗಿ ಹಾಕಿದ್ರೆ ಉಪ್ಪು ಹುಳಿ ಖಾರ ಯಾವುದೇ ಅಡ್ಗೆಗಳಾಗ್ಲಿ ಚೆನಾಗ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ನಾವು ಮಾಡುವುದು ಖುಷಿಯಿಂದ ಮಾಡಿದ್ರೆ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ನಾವು ಸಿಟ್ಟು ಸಿಟ್ಟಾಲಾಗ್ಲಿ ತುಂಬ ಯಾಕೆ ಎಲ್ಲರಿಗು ಮಾಡ್ಕೊಡಬೇಕು ಅಂತ ಮಾಡಿದರೆ ನಿಜವಾಗ್ಲು ಅದು ಯಾವತ್ತು ಕೂಡ ಚೆನ್ನಾಗಾಗೋಲ್ಲ ಸೋ ಮಾಡೋದ್ರಿಂದ ಎಲ್ಲ ರೀತಿಯ ಖುಷಿ ಸಿಗಬೇಕು ಅಡಿಗೆ ಮಾಡೋದ್ರಿಂದ ಸೋ ನನಗೆ ಖುಷಿ ಸಿಗೋದಂದ್ರೆ ಅಡ್ಗೆ ಮಾಡೋದ್ರಿಂದ ಯಾಕೆ ಅಂದರೆ ಅಮ್ಮ ಅಪ್ಪನಿಗೆ ಹೆಲ್ದಿ ಕಾನ್ಸಿಯಸ್ ಅಡಿಗೆಗಳ್ನ ಮಾಡಿಕೊಟ್ರೆ ತುಂಬ ಚೆನ್ನಾಗ್ ತಿಂದರೆ ಅವ್ರು ತುಂಬ ಚೆನ್ನಾಗ್ ಹೆಲ್ದಿಯಾಗಿರ್ತರೆ ಆರೋಗ್ಯಕರವಾಗಿರ್ತರೆ ಅನ್ನೋ ಒಂದೇ ಒಂದು ಇಂಟೆಂಕ್ಷನ್ ಇಂದ ನಾವು ಚೆನ್ನ ಚೆನ್ನಾಗಿರೋ ಅಡಿಗೆ ಮಾಡ್ಕೊಡಬೇಕಾಗುತ್ತೆ ಅಡಿಗೆ ಮಾಡ್ಕೊಡೋದ್ರಿಂದ ಅವ್ರಿಗೆ ತುಂಬ ಖುಷಿ ಸಿಗುತ್ತೆ ಅಂದರೆ ಅಡಿಗೆ ಮಾಡ್ಕೊಟ್ಟು ಅವರಿಗೆ ತೃಪ್ತಿ ತರಿಸ್ಬೌದು ಸೊ ನಾನು ಅಡಿಗೆ ಮಾಡ್ಬೇಕಾದ್ರೆ ತುಂಬ ಥರ ಮಸಾಲೆಗಳ್ ಹಾಕ್ತಿನಿ ಮಸಾಲೆಗಳ್ ಹಾಕೋದು ತಪ್ಪು ಹೇಳಬೇಕು ಅಂದರೆ ಬಟ್ ಏನು ಮಾಡೋದು ಅಂದ್ರೆ ಪದಾರ್ಥಗಳ್ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರತ್ತೆ ಅನ್ನೋದಕ್ ಹಾಕ್ತಿವಿ ಏನು ಚಕ್ಕೆ ಲವಂಗ ಜಾಸ್ತಿ ಹಾಕಿರ್ಬೊದು ಚಕ್ಕೆ ಲವಂಗ ಜಾಸ್ತಿ ಹಾಕಿದ್ರೆ ಗ್ಯಾಸ್ಟಿಕ್ ಆಗುತ್ತೆ ಮಿನ್ಸ್ ಉರಿಯ ಎದೆಲ್ಲಿ ಉರಿ ಸ್ಟಾರ್ಟ್ ಆಗುತ್ತೆ ಸೊ ಈ ಥರ ಆಗಿರ್ಬೋದು ಆಕಸ್ಮಾತಾಗಿ ಟಮೋಟೊ ಜಾಸ್ತಿ ಹಾಕಿದ್ರೆ ಹುಳಿ ಜಾಸ್ತಿ ಆಗುತ್ತೆ ಯಾವುದೇ ಒಂದು ಪದಾರ್ಥನ ಹೆಚ್ಚು ಕಮ್ಮಿ ಮಾಡಿ ಹಾಕಿದ್ರೆ ಅಡಿಗೆ ಕೂಡ ಹೆಚ್ಚು ಕಮ್ಮಿ ಆಗಬಹುದು ಯಾಕಂತ ಹೇಳಿದ್ರೆ ಈ ಥರ ಅಡಿಗೆ ಮಾಡೋದ್ರಿಂದ ತುಂಬ ಥರ ಅಡಿಗೆಗಳು ಬರೋ ಅಂಥದ್ರಿಂದ ಎಲ್ಲರಿಗು ತುಂಬ ತರಹದ ಖುಷಿ ಸಿಗುತ್ತೆ ಯಾಕಂತ ಹೇಳಿದ್ರೆ ಚಿಕನಾಗಿರಲಿ ಮಟನಾಗಿರಲಿ ವೆಜ್ಜಾಗಿರಲಿ ಅಕಸ್ಮಾತಾಗಿ ತರಕಾರಿ ಸಾಂಬಾರ್ ಏನೇ ಮಾಡೋದಿರಲಿ ಇವಾಗಿನ ಕಾಲದಲ್ಲಿ ಎಲ್ರಿಗು ತರಕಾರಿಗಳನ್ನು ತಿನ್ನೋಕಾಗೊಲ್ಲ ಯಾಕೆ ಅಂದರೆ ಅದು ಮೂಲಂಗಿ ಸೋ ಈ ಥರ ತರ್ಕಾರಿಗಳು ಹಾಕಿ ಸಾಂಬಾರನ್ನ ಮಾಡೋದ್ರಿಂದ ಇಲ್ಲಿ ತಿನ್ನೋದ್ಕಿಂತ ಚಿಕನಾಗಲಿ ಮಟನಾಗಲಿ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಮಸಾಲೆ ಅಡಿಗೆಗಳಾಗಿರ್ಬೋದು ಬೆಳಗ್ಗೆ ತಿಂಡಿ ಆಗಿರ್ಬೋದು ರಾತ್ರಿ ಊಟ ಆಗಿರ್ಬೋದು ಎಲ್ಲದಕ್ಕು ಒಂದೊಂದು ಇಷ್ಟಿಷ್ಟು ಅಂತ ಇದ್ರೆ ತುಂಬ ಚೆನ್ನಾಗಿರತ್ತೆ ಯಾಕಂತ ಹೇಳಿದ್ರೆ ಇವಾಗ ಉಪ್ಪು ಕಮ್ಮಿಯಾಗಿ ಖಾರ ಜಾಸ್ತಿಯಾದ್ರೆ ತುಂಬ ಚೆನ್ನಾಗಿ ಉಪ್ಪು ಜಾಸ್ತಿಯಾಗಿ ಖಾರ ಕಮ್ಮಿಯಾದ್ರೆ ಚೆನ್ನಾಗಿರಲ ಎಲ್ಲದು ಅದುಕಾದಂಥ ಸ್ಪೆಸಿಫಿಕ್ ಏರಿಯಾದಲ್ಲಿ ಒಂದೊಂದು ಮಾಡಿದ್ರೆ ಕೂಡ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ಅಡಿಗೆ ಮಾಡೋದು ಅಂದರೆ ನಂಗೆ ತುಂಬ ಇಷ್ಟ ನಾನು ತಿನ್ನೋ ಅಡಿಗೆ ಅಂದ್ರೆ ತುಂಬ ಜನ ಖುಷಿ ಪಡ್ತಾರೆ ಅದುಕೋಸ್ಕರ ನಂಗೆ ಅಡಿಗೆ ಮಾಡೋದಂದ್ರೆ ತುಂಬ ಇಷ್ಟ ಆ್ಯಂಡ್ ಅಡಿಗೆ ಮಾಡಿದ್ಮೇಲೆ ನಂಗೆ ಅದು ಇಷ್ಟ ಆಗ್ಬುಡ್ತು ಅಂದರೆ ನನಗು ಅದನ್ನ ತಿನ್ಬೇಕು ತಿನ್ಬೇಕು ತಿನ್ಬೇಕು ಅನಿಸುತ್ತೆ ಸೋ ತಿನ್ನೋದ್ರಿಂದ ತುಂಬ ಖುಷಿ ಸಿಗುತ್ತೆ ಸೊ ನನಗ್ ಅಡಿಗೆ ಮಾಡೋದು ಅಂದರೆ ತುಂಬ ಇಷ್ಟ ನಾನು ತುಂಬ ಮಸಾಲೆಗಳನ್ನ ಹಾಕ್ತಿನಿ ಅದು ಒಂಚೂರು ಕಮ್ಮಿ ಮಾಡಿಕೊಂಡ್ರೆ ಸಕ್ಕತಾಗ್ ಅಡಿಗೆ ಮಾಡ್ತೀನಿ ಸೋ ತ್ಯಾಂಕ್ ಯು